ಹೇಳ್ರಿ ಸರ್ ಹೌದು ರೀ ಸರ್ರ ನಾವು ನಾನೇ ಸ್ವಲ್ಪ ಒಂದಿಷ್ಟು ನಮ್ಗೆ ಲೋನ್ ಬೇಕಾಗಿತ್ತು ರೀ ಕಾರಿನ ಮೇಲ್ ರೀ ಹ್ಞೂ ರೀ ಸರ್ ನಮ್ಮದು ಬಿಸ್ನೆಸ್ ಐತ್ರಿ ಸರ್ರ ಐತಲ್ರಿ ಸರ್ರ ಅದಕ್ಕೆ ನಾನು ನಿಮ್ಮನ್ನ ಫೋನ್ ಹಚ್ಚಿ ಕೇಳ್ಕೋಬೇಕಾಗಿತ್ತು ಅದೇ ಎಷ್ಟು ಕೊಡ್ತೀರ ಅಂತ ನಿಮ್ನ ಕೇಳ್ಬೇಕು ಅಂತೀನ್ ರೀ ಹಾಂ ಅದಕ್ಕೆ ಎಷ್ಟು ಹಾಂ ಕೊಡ್ತೀನಲ್ರಿ ಸರ್ ಹಾಂ ರೀ ಹಾಂ ಬರ್ತೀನಲ್ಲ ರೀ ಸರ್ ಹಾಂ ಹೌದೇನ್ ರೀ ಸರ್ರ ಒಂದು ಹತ್ತು ಲಕ್ಷದಾಗೆ ಕೊಡಾಕ್ಕತ್ರಿ ಅದು ತುಂಬೋದ್ ಅದು ಎಷ್ಟು ಬರ್ತತೀ ನಮ್ಗೆ ಸ್ವಲ್ಪ ಹೇಳ್ಬೇಕು ರೀ

ಹಾಂ ಹೌದೇನು ರೀ

ಹಾಂ ರೀ

ಹಾಂ ರೀ ಹಾಂ ರೀ ಹಾಂ ಸರ್ರ ಮೂರು ತಿಂಗ್ಳಿಗೊಂದು ಕಟ್ತೀನಿ ಹೇಳ್ರಿ ಹಾಂ ಬರ್ತೀನಿ ಹೇಳಿರಿ ಸರ್ರ ಹಾಂ ಹೇಳ್ರಿ ಸರ್